ಹಲೋ ಹಾಂ ಹಲೋ ಭಾಗ್ಯಶ್ರೀ ಟೈಲರ್ ಅವ್ರ ಹಾಂ ನಾ ಚೈತನ್ಯದ ಫಾಮ್ ಸ್ಕೂಲ್ ಕಡೆಯಿಂದ ಮಾತಾಡ್ತಾ ಇರೋದು ಇಲ್ಲಿ ನನ್ನ ಸ್ಕೂಲ್ ಒಳಗಡೇ ಮಕ್ಕಳಿಗೆ ಬಟ್ಟೆ ಹೊಲ್ಸೋದದ ರೀ ಅದೇ ಎಲ್ಲರಿಗೆ ಕೇಳ್ದೆ ಇಲ್ಲ ಭಾಗ್ಯಶ್ರೀ ಟೈಲರವ್ರು ಸರಿಯಾಗ್ ಹೊಲಿತಾರ ಅಂತಂತ ಎಲ್ಲರು ನಿಮ್ಮ ಹೆಸ್ರು ಹೇಳಿದರು ನಿಮ್ಮ ಅಡ್ರೆಸ್ ಹೇಳಿದರು ಅದ್ರ ಸಲುವಾಗೀ ನಿಮ್ಗ್ ಕಾಲ್ ಮಾಡ್ದೆ ರೀ ನಾ ಚೈತನ್ಯ ಸ್ಕೂಲ್ ಟೀಚರ್ ಇದೀವ್ ರೀ ಹಾಂ ರೀ ಅದ್ರ ಸಲುವಾಗೆ ಒನ್ ಸ್ವಲ್ಪಾ ನಮ್ದು ಕ್ ಕಾ ಸ್ಕೂಲ್ ಸ್ಟ್ರೆಂತ್ ಸ್ವಲ್ಪ್ ಜಾಸ್ತಿ ಅದ ರೀ ಅದಕ್ಕೆ ಸ್ವಲ್ಪ್ ಕಮ್ಮಿ ರೇಟ್ ಒಳಗೂ ಹೊಲಿಬೇಕು ರೀ ನಿಮ್ಮಲ್ಲಿ ಹೆಂಗ್ರಿ ಒನ್ ಜೋಡಿಗೆ ಎಷ್ಟು ತಗೋತೀರಿ ನೀವು ನಮ್ಮಲ್ಲಿ ಈಗಾ ಟೆಂತ್ ಒಳಗೆ ನೋಡ್ರಿ ಒಂದೂ ಗಲ್ಸ್ ಹಂಡ್ರೆಡ್ ಅದಾರ್ ರೀ ಬಾಯ್ಸ್ ಹಂಡ್ರೆಡ್ ಅದಾರ್ ರೀ ಈಗ ಬಾಯ್ಸಿಂದು ಇನ್ನು ಇಲ್ಲ ರೀ ಗರ್ಲ್ಸಿಂದೆ ಫಸ್ಟ್ ನೀವು ಹೊಲಿಸ್ಲತಿವ್ ರೀ ಬಾಯ್ಸಿಂದು ಅವರು ಬಾಯ್ಸ್ ಟೈಲರ್ಗೆ ಹಾಕ್ಲತಿವಿ ಅದ್ರ ಸಲುವಾಗೆ ನಿಮ್ಗೆ ಕಾಲ್ ಮಾಡಿದ್ದು ರೀ ಭಾಗ್ಯಶ್ರೀ ಅವರೆ ಹಾಂ ಗಲ್ಸ್ ನೂರು ಜನ ಹರರಿ ನಮಗೆ ನೋಡ್ರಿ ನಿಮ್ಗೆ ಎಷ್ಟು ಎಷ್ಟು ತಿಂಗ್ಳು ನಡಿತದೆ ರೀ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ರೀ ಈಗ ಒನ್ ಒನ್ ಟೂ ಮಂತ್ ಒಳ್ಗೆ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗ್ತದೆ ರೀ ಅದ್ರುಕಿನಾ ಬಿಫೋರೆ ನೀವು ಕೊಟ್ರೆ ಸರಿಯಾಗ್ ಇರ್ತದೆ ರೀ ಯಾಕಂದ್ರೆ ಮಕ್ಳು ಎಲ್ಲ ಮತ್ತು ಅಜ್ಜಸ್ಟ್ ಮಾಡಿ ನೋಡ್ಕೊಬೇಕ್ ಇಲ್ರಿ ಅವ್ರು ಸೈಜ್ ಎಲ್ಲ ಹಾಂ ರೀ ಅದೇ ಮತ್ತು ಹೆಂಗೆ ರೀ ಹಮೌಂಟ್ ಹೆಂಗೆ ರೀ ನಿಂಬಲ್ಲಿ ಇಷ್ಟು ಮಕ್ಳಿಗೆ ಹೊಲಿಸ್ಕೊಳ್ತಿದ್ದೇವಲ್ಲ ರೀ ಒನ್ ಸ್ವಲ್ಪ್ ಕಮ್ಮಿ ಮಾಡೋದ್ ಇತ್ತು ರೀ ರೇಟ್ ಮನುಷ್ರು ನಾಲ್ಕುನೂರು ರೀ ಜಾಸ್ತಿ ಆಗ್ತದ ರೀ ಭಾಗ್ಯಶ್ರೀ ಅವರೆ ಈ ಎಷ್ಟು ಜನ ಅಲ್ರಿ ಹಂಡ್ರೆಡ್ ಮೆಂಬರ್ಸ್ ಮಾಡತಿದ್ದೇವು ರೀ ಒನ್ ಸ್ಟೂಡೆಂಟ್ ನಿಂದೂ ಒನ್ ಸ್ಟೂಡೆಂಟಿಗೆ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ರೀ ಹಂಗೇನು ರೀ ಮೇಡಮ್ ಆಯ್ತು ಆಯ್ತು ತಗೋರಿ ನಾ ಎಲ್ಲ ನಮ್ಮ ಸ್ಕೂಲ್ ಒಳಗೆ ಇನ್ಫಾಮೇಷನ್ ಮಾಡಿ ನಿಮಗೆಲ್ಲಾ ಹೇಳ್ತೀನಿ ರೀ ಇಲ್ಲಿಲ್ಲ ರೀ ಮೇಡಮ್ ನಿಮ್ಸಲ್ಲೆ ನಿಂಬಲ್ಲೇ ಹೊಲಿಸ್ಬೇಕಂತೇ ಅದ್ರ ಸಲುವಾಗಿ ನಿಮಗೆ ಕಾಲ್ ಮಾಡಿದ್ದು ರೀ ಹೌದೌದು ರೀ ಸ್ವಲ್ಪ ಅಮೆಂಟ್ ಒಂದು ಅಜ್ಜಸ್ಟ್ ಆಗ್ವಾಲ್ಲಾಗಿತ್ತು ಅಲ್ರಿ ಸ್ವಲ್ಪ ಅಮೆಂಟ್ ಕಮ್ಮಿ ಮಾಡ್ರಿ ಅಷ್ಟೆನಮಿ ಹಂಡ್ರೆಡ್ ಜನ ಹರಲ್ರಿ ಸ್ವಲ್ಪ್ ನೋಡ್ರಿ ಕಮ್ಮಿ ಮಾಡ್ರಿ ಮೇಡಮ್ ಆಯ್ತಾಯ್ತು ರೀ ಆಯ್ತು ತಗೋ ರೀ ಅಲ್ಲೇ ಮತ್ತು ಎಲ್ಲ ನಮ್ದು ಸ್ಟೂಡೆಂಟ್ಗಳಿಗ್ ಅಳತೆ ತೊಗೋಳೋಕ್ ನೀವೇ ಬರ್ತೀರಿ ಈ ಕಡೆ ಹಾಂ ಹಾಂ ಹಾಂ ಥ್ಯಾಂಕ್ ಯು ರೀ ಇಡ್ಲಿರಿ